ನಮ್ಮ ಕೊಪ್ಳ ಜಿಲ್ಲೆದಾಗೆ ನಡಿತಕ್ಕಂತ ಉತ್ಸವಗಳು ಅಂದ್ರೆ ಆನೆಗುಂದಿ ಉತ್ಸವ ಆಮೇಲೆ ಮತ್ತೆ ಕೊಪ್ಳದಾಗೆ ಕೊಪ್ಪಳದ ಗವಿಮಠದ ಅಜ್ಜನ ಜಾತ್ರೆ ಅದರ ರಥೋತ್ಸವ ನಡಿತೈತೆ ಅದು ಒಂದು ಆಯ್ತು ಆಮೇಲೆ ಕನಕಗಿರಿ ಕನಕಗಿರಿ ಒಳಗೆ ಕನಕಾಚಲಪತಿ ಅಂತ ಒಂದು ಜಾತ್ರೆ ನಡಿತೈತೆ ಅದು ಅದ್ದೂರಿಯಾಗಿ ನಡಿತೈತೆ ಆಮೇಲೆ ಮತ್ತೆ ಅದನ್ನು ಬಿಟ್ರೆ ಮಹದೇಶ್ವರ ಇಟಗಿ ಮಹದೇಶ್ವರದ್ದು ಮಹದೇಶ್ವರ ದೇವಾಲಯದ್ದು ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿತವೆ ಇಟಗಿ ಮಹದೇಶ್ವರನ ಜಾತ್ರೆನು ನಡಿತೈತೆ ಆವಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಷ್ಟೆ ಅಲ್ದನೆ ನಮ್ಮ ಕುಕನೂರಾಗ ಇಲ್ಲಿ ಕಿಕ್ನೂರಾಗೆ ಮಹಾಮಾಯಿ ದೇವಸ್ಥಾನದ್ದು ಅದು ಮಾರ್ನವ್ಮಿ ಒಳಗೆ ನಡಿತೈತೆ ಜಾತ್ರೆ ನಡಿತೈತೆ ನಾವು ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂದ್ನ್ಯಪ್ಪ ಅಂದ್ರೆ ಆನೆಗುಂದಿ ಉತ್ಸವ ಅಂತಂದು ಹೇಳ್ಬೋದು ಈ ಆನೆಗುಂದಿ ಅನ್ನದು ಗಂಗಾವತಿ ತಾಲೂಕಿನ್ನಾಗೆ ಐತೆ ಇದು ಇದು ಎಲ್ಲಿ ಐತೆ ಇದೊಂದು ಮೊದಲು ಸಣ್ದು ಒಂದು ಗ್ರಾಮ ಇತ್ತು ಇದು ಎಲ್ಲಿ ಬರ್ತೈತೆ ಅಂದನಪ್ಪ ಅಂದ್ರೆ ಹೊಸ್ಪೇಟ್ ಇಂದ ಒಂದು ಹದಿನಾರು ಕಿಲೋಮೀಟ್ರ್ ದೂರ್ದಾಗೆ ಐತೆ ಇದು ತುಂಗಭದ್ರಾ ನದಿ ಐತಲ್ಲ ಆ ದಂಡೆ ಮೇಲೆ ಇದು ಒಂದು ಸಣ್ಣದೊಂದು ಗ್ರಾಮ ಇದು ಆನೆಗುಂದಿ ಅಂತಂದು ಹೇಳಿ ಇದ್ರದ್ದು ಒಂದು ಈಟು ಇತಿಹಾಸ ಹೇಳ್ಬೇಕು ಅಂದನಪ್ಪ ಅಂದ್ರೆ ರಾಮಾಯಣ ಕಾಲ್ದೊಳಗೆ ಇದು ಕಪಿರಾಜ ಕಪಿರಾಜನ ವಾ ಇದ್ರೊಳಗೆ ವಾಲಿರಾಜ ವಾ ಒಂದ ಉ ಇದಾಗಿತ್ತು ರಾಜಧಾನಿ ಆಗಿತ್ತು ಇದು ಆತಂದು ಹಂಗಾಗೀ ಇಲ್ಲಿ ಈ ಉತ್ಸವ ಆನೆಗುಂದಿ ಒಳಗೆ ಉತ್ಸವ ಮಾಡ್ತಾರೆ ಭಾರಿ ಚೆಂದ ಮಾಡ್ತಾರೆ ನಮ್ಮಲ್ಲಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಹಮ್ಕಂಡು ಇರ್ತಾರೆ ಆವಾಗ ಆ ಆನೆಗುಂದಿ ಒಳಗೆ ಡೋಲು ಬಡಿಯೋರು ಆಯ್ತು ಆಮೇಲೆ ಮತ್ತೆ ಹಾಡು ಹಾಡರೂ ಭಾಳ ಜನ ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದನು ಭಾಳ ಚೆಂದ ನಡಸ್ತಾರೆ ಇದಾದ್ಮೇಲೆ ಹೇಳ್ಬೇಕು ಅಂದ್ನ್ಯಪ್ಪ ಅಂದ್ರೆ ನಮ್ಮ ಗವ್ಸಿದ್ದಪ್ಪನ ಜಾತ್ರೆನೂ ಭಾಳ ಪ್ರಸಿದ್ದಿ ನಮ್ಮ ಉತ್ರ ಕರ್ನಾಟಕದಾಗ ಕುಂಭಮೇಳ ಅಂತಂದು ಹೇಳಿ ಭಾಳ ಪ್ರಸಿದ್ದಿ ಪಡೆದೈತೆ ಈ ಜಾತ್ರೆ ಅಷ್ಟೇ ಅಲ್ದನೆ ಈ ರಥೋತ್ಸವಕ್ಕೆ ಎಲ್ಲರು ಬರ್ತಾರೆ ರೀ ಭಾಳ ಜನ ಬರ್ತಾರೆ ಭಾಳ ಜನ ಯಾವ ಜಾತಿ ಅನ್ನಲ್ಲ ಪಂಥ ಅನ್ನೊಂಗಿಲ್ಲ ಎಲ್ಲರು ಬರ್ತಾರೆ ಇಂತ ಜಾತಿ ಇಂತ ಧರ್ಮ್ದೋರೆ ಬರಬೇಕಂತ ಇಲ್ಲ ಎಲ್ಲರು ಬಂದಿರ್ತಾರೆ ಆ ಜಾತ್ರಿಗೆ ಮಾತ್ರ ಅದು ಅವು ಒಂದು ಐದು ದಿನ ಆ ಜಾತ್ರೆ ನಡಿತೈತೆ ರೀ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಂದು ಹಮ್ಕ್ಯಂಡು ಇರ್ತಾರೆ ಜಾತ್ರೆಕ್ಕಿನ್ನ ಮುಂಚೆಗಿಂತ ಸ್ಟಾರ್ಟ್ ಆಗತ್ತೆ ರೀ ಇದು ಕಾರ್ಯಕ್ರಮಗಳು ಫಾ ಜಾತ್ರೆ ದಿನಕ್ಕಾರ ಎಲ್ಲರು ಬಂದಿರ್ತಾರೆ ಉತ್ತತ್ತಿ ಒಗ್ಯದು ಆವಾಗ ನಾವು ನಮ್ಮ ಮನ್ಯಾಗೆ ಇಲ್ಲ ನಾವು ಮಾದಲಿ ಮಾಡಿರ್ತೀವಿ ಆಮೇಲೆ ಮತ್ತೆ ಜಾತ್ರೀಗೆ ಅಂತಂದು ಹೇಳಿ ಭಕ್ತರು ಎಲ್ಲಾ ಕೊಟ್ರು ಮಾದಲಿ ಮಾಡ್ಕೊಡ್ತಾರೆ ಆಮೇಲೆ ರೊಟ್ಟಿ ಮಾಡ್ಕೊಡ್ತಾರೆ ದವಸ ಧಾನ್ಯಗಳನ್ನ ಕೊಡ್ತಾರೆ ಹಿಂಗೆ ಎಲ್ಲಾ ಕೊಡ್ತಾರೆ ಅಲ್ಲಿ ತಿಂಗ್ಳಾನು ಗಟ್ಟಲೆ ಊಟ ನಡಿತೈತೆ ರೀ ಬಂದ ಭಕ್ತ್ರಿಗೆ ಎಲ್ಲ ಅಷ್ಟ್ರಿಗು ಎಲ್ಲ ಥರ ಪಲ್ಯ ಆಯ್ತು ಭಕ್ತರು ಕೊಟ್ಟಿದ್ದು ರೊಟ್ಟಿ ಅಂಕು ಗೋಡಾನ್ ಗಟ್ಟಲೆ ತುಂಬಿರ್ತಾವೆ ಅಲ್ಲಿ ಮರ್ದಿನ ಅದು ಆದ್ಮೇಲೆ ಅದು ಜಾತ್ರೆ ರಥೋತ್ಸವ ಆದಮೇಲೆ ಮರುದಿನ ಪಟಾಕಿ ಹೊಡಿತಾರೆ ಪಟಾಕಿ ಅಂದ್ನ್ಯಪ್ಪ ಅಂದ್ರೆ ಯ ಇದನ್ನು ಮಾಡ್ತರೆ ಹೊಡಿತಾರೆ ಅದು ಭಾಳ ಛಲೋ ಇರ್ತೈತೆ ಮದ್ದು ಸುಡೋದು ಅಂತಂದು ಹೇಳಿ ನೈಟ್ ಕಾರ್ಯಕ್ರಮ ಮಾಡಿ ಮದ್ದು ಸುಡ್ತಾರೆ ಅದನಂತು ಭಾಳ ಛಲೋ ಇರ್ತೈತೆ ನಿಂತು ನೋಡಾಕೆ ಹಂಗ್ ನೋಡ್ಬೇಕಾರೆ ಎರಡು ಕಣ್ಣು ಸಾಲ್ದು ಅಷ್ಟು ಚೆಂದ ಇರ್ತೈತೆ ಮತ್ತೆ ನಮ್ಮ ಇದ್ರೊಳಗೆ ಕೊಪ್ಳ ಜಿಲ್ಲೆದಾಗೆ ಅಂದ್ನ್ಯಪ್ಪ ಅಂದ್ರೆ ಮತ್ತೆ ಮಹದೇಶ್ವರ ದೇವಸ್ಥಾನ ಇದೆ ಅದೂ ಭಾಳ ಛಲೋ ನಡಿತೈತೆ ಅಲ್ಲಿಯು ಅಲ್ಲಿಯು ಎಲ್ಲ ಥರ ಎರಡು ದಿನ ನಡಿತೈತೆ ಅಲ್ಲಿ ಅಲ್ಲಿಯು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಕಂಡು ಇರ್ತಾರೆ ಆ ಹುಡ್ಗೂರಿಗೆ ಸಣ್ಣ ಸಣ್ಣ ಹುಡ್ಗ್ರುನ್ನ ಕರ್ಕೊಂಬಂದಿರ್ತಾರೆ ಫಂಕ್ಷನ್ನೆಲ್ಲ ಮಾಡ್ತಾರೆ ಅಲ್ಲಿ ಅವು ಒಟ್ಟು ಯಕ್ಷಗಾನ ಅದು ಇದು ಅಂತಂದು ಹೇಳಿ ಮಾಡ್ತ್ರು ಚೆನ ಚೆನ್ನಾಗಿ ಮಾಡ್ತಾರೆ ಅದನ್ನು ಬಿಟ್ರೆ ಮತ್ತೆ ನಮ್ಮಲ್ಲಿ ಏನು ನಡಿತೈತೆ ಕನಕ ಚೆಲ್ಲೋದು ಒಂದು ಜಾತ್ರೆ ನಡಿತೈತೆ ಕನಕಗಿರಿ ಒಳಗೆ ತಿರುಪತಿ ಒಳಗೆ ತಿರುಪತಿ ಒಳಗೆ ಆ ವೆಂಕ್ಟೇಶಂದು ಹೆಂಗೆ ನಡಿತೈತೆ ಹಂಗೆ ಇಲ್ಲಿನು ಸೇಮ್ ಎಲ್ಲ ಥರನು ಅಲ್ಲಿ ನೆಡ್ದಂಗೆ ನಡಿತು ಗರುಡೋತ್ಸವ ನಡಿತೈತೆ ಆಮೇಲೆ ಮತ್ತೆ ಜಾತ್ರೆ ಅವತ್ತು ಜಾತ್ರೆ ಹೆಂಗೆ ಮಾಡ್ತರೆ ಅಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇಲ್ಲಿ ಕೂಡ ಅದೆ ಕಾರ್ಯಕ್ರಮನ ಮಾಡ್ತಾರೆ ನಮ್ಮ ಕನಕಗಿರಿ ಒಳಗನೆ ಆಮೇಲೆ ನಮ್ಮ ಕನಕಗಿರಿನಾಗೆ ಕಣ್ಣಿದ್ರೆ ಕನಕಗಿರಿ ನೋಡ್ಬೇಕು ಅಂತಾರೆ ಕಾಲಿದ್ರೆ ಹಂಪಿ ನೋಡ್ಬೇಕು ಅಂತಾರೆ ನಮ್ಮ ಕಡೆಗೆಲ್ಲ ಹಂಪಿ ಅಡ್ಯಾಡಿ ನೋಡ್ಬೇಕಂತ ಮಾ ಇಲ್ಲಿ ಕಣ್ಣು ಇರದ್ರಾಗನೆ ಕನ ಕನಕಗಿರಿ ನೋಡ್ಬೇಕಂತಾರೆ ಅಲ್ಲಿ ವಾಸ್ತುಶಿಲ್ಪನು ಭಾಳ ಚಲೋ ಅದಾವೆ ಕನಕಗಿರಿ ಒಳಗನು ಕೆತ್ತನೇನು ಅಷ್ಟೇ ಚೆನ್ನಾಗಿ ಐತೆ ಅಲ್ಲಿ ಕನ್ಕಾಚಲ ಅದು ಕನ್ಕಾಚಲ ಅಂತನೆ ಹೆಸ್ರು ಐತೆ ನರ್ಸಿಮ್ಮ ಇರ್ತಾನಲ್ಲಿ ಚೆನ್ನಾಗಿ ಮಾಡ್ತರೆ ಅಲ್ಲಿಯು ಎಲ್ಲ ರೀತಿ ಇಂದನು ಅಲ್ಲಿಯು ಭಾಳ ವಿಜೃಂಬಣೆ ಇಂದನ ನಡಿತೈತೆ ಆ ಜಾತ್ರೆನು ನಾವೆಲ್ಲ ಆವಾಗೆಲ್ಲ ಹೋಳ್ಗೆ ಮಾಡ್ತಿವಿ ಆಮೇಲೆ ಮತ್ತೆ ಎಡೆ ಪಡೆ ಎಲ್ಲ ಕೊಡ್ತಾರೆ ಅಲ್ಲಿಯು ಕೂಡ ನಾವು ಎಲ್ಲ ಮಾಡ್ತೀವಿ ರೀ ಅಲ್ಲಿ ಇದ್ರೊಳಗೆ ಜಾತ್ರೆ ಒಳಗು ಹೆಚ್ಚಾನೆಚ್ಚು ಎಲ್ಲ ಕಡೆಯು ನಾವು ಮಾದಲಿನ ಮಾಡ್ತೀವಿ ಗೋಧಿ ಹುರಿದು ಅದಕ್ಕೆ ಬೆಲ್ಲ ಕಲ್ಸಿ ಮಾದಲಿ ಮಾಡ್ತೀವಿ ಆಮೇಲೆ ಮತ್ತೆ ಇಲ್ಲಿ ಹೋಳಿ ಹುಣ್ಣಿಮೆನು ಅಷ್ಟೆ ಚೆಂದ ಮಾಡ್ತರೆ ಈ ಕಡೆ ಭಾಗ್ದೊಳಗೆ ನಮ್ಮ ಭಾಗ್ದ ಒಳಗೆ ಹೋಳಿ ಹುಣ್ಮ್ಯಾಗೆ ಕಾಮಣ್ಣನ ಇಡೋದು ಕಾಮಣ್ಣನ್ನು ರತಿದೇವಿನು ಕುಂದ್ರಿಸಿ ನಾವು ಐದು ದಿನ ಅವು ಅವು ಇದು ಕುಂದ್ರಿಸಿ ದಿನ ಪೂಜೆ ಮಾಡಿ ಆಮೇಲೆ ಮತ್ತೆ ಕಾಮಣ್ಣನ ಸುಡೋದು ಹುಣ್ಮೆ ದಿನ ಹೋಳಿ ದಿನ ಅದು ಆದಮೇಲೆ ಕಾಮಣ್ಣನ ಸುಟ್ಟು ಮೇಲೆ ಬಣ್ಣ ಅಂತಂದು ಹೇಳ್ ಆಡ್ತರ ಬಣ್ಣ ಆಡ್ತರೆ ಅದು ಒ ಛಲೋ ಇರ್ತೈತೆ ರೀ ಎಲ್ಲ ಕಡೆನು ಬಣ್ಣ ಆಡೋದು ಆಯ್ತು ಕಾಮಣ್ಣನ ಸುಡೋದು ಆಯ್ತು ಕಾಮಣ್ಣಗೆ ಒಂದು ನಾವು ಸಣ್ಣ ಹುಡ್ರು ಎಲ್ಲಾ ಕಾಮಣ್ಣ ಮಕ್ಕಳು ಕಾಮ ಸೂಳೆ ಮಕ್ಕಳು ಏನು ಮೋಸ ಮಾಡಿದರಪ್ಪ ಅಂತಂದು ಹೇಳ್ ಹೊಯ್ಕ್ಯಂತ ಇರ್ತವೆ ಇದೊಂದು ಇಲ್ಲಿದೊಂದು ಪ್ರತೀತಿ ಅದು ಒಂದು ರೀತಿ ಚೆನ್ನಾಗಿರ್ತೈತೆ ಮತ್ತೆ ಅದು ಆದ್ಮೇಲೆ ಹೋಳಿ ಹುಣ್ಣಿಮೆ ಆದ್ಮೇಲೆ ಬರೋದನ ಯುಗಾದಿ ಯುಗಾದಿನೆ ನಾವು ಭಾಳ ಚಲೋ ಮಾಡ್ತೀವಿ ಈ ಕಡೆಗೆಲ್ಲ ನಮ್ಮ ಯುಗಾದಿ ಅಂದ್ನ್ಯಪ್ಪ ಅಂದ್ರೆ ನಿಮಗೆ ಗೊತ್ತೈತೆ ಐತೆ ಯುಗಾದಿ ಅಂದು ಯಾದಕಂತ ನಮ್ಮ ಹಿಂದು ಪಂಚಾಂಗದ ಪ್ರಕಾರ ಹೇಳ್ಬೇಕು ಅಂದನಪ್ಪ ಅಂದ್ರೆ ನಾವು ಯುಗಾದಿನ ಹೊಸ ವರ್ಷ ಅಂತಂದು ಹೇಳಿ ನಾವು ಮಾಡ್ತೀವಿ ಇದು ಚೈತ್ರಮಾಸ್ದ ಒಳಗೆ ಬರ್ತೈತೆ ಇದು ಚೈತ್ರಮಾಸ್ದ ಒಳಗೆ ಬರುತ್ತಲ್ಲ ನಾವು ಇವಾಗ ಎಲ್ಲ ಗಿಡ ಪಡ ಹಸ್ರು ಇರ್ತವೆ ಆವಾಗ ಅದು ಒಂದು ನಮೂನಿ ಚೆಂದ ಕಾಣಿಸ್ತಿರ್ತೈತೆ ಇದು ವಸಂತ ಕಾಲ್ದ ವಸಂತ ಋತುವಿನೊಳಗೆ ಬರತ್ತೆ ನಮ್ಮ ಕಡೆ ಎಲ್ಲ ಆಚರಣೆ ಮಾಡ್ತಾರೆ ಯುಗಾದಿನ ಎರಡು ಎರಡು ದಿನ ಆಚರಣೆ ಮಾಡ್ತಾರೆ ಒಂದಿನ ಅಮ್ವಾಸೆ ಅಂತಂದು ಹೇಳ್ ಮಾಡ್ತಾರೆ ಮರುದಿನ ನಾವು ಪಾಡ್ಯ ಅಂತಂದು ಹೇಳ್ ಮಾಡ್ತೀವಿ ಪಾಡ್ಯಾದ ದಿನ ನಾವು ಬೇವು ಬೆಲ್ಲ ಅಂತಂದು ಹೇಳ್ ಕೊಡ್ತೀವಿ ಬೇವು ಬೆಲ್ಲ ಅಂದನಪ್ಪ ಅಂದ್ರೆ ಬೇವು ಅಂದ್ನ್ಯಪ್ಪ ಅಂದ್ರೆ ಕಹಿ ಬೆಲ್ಲ ಅಂದ್ನ್ಯಪ್ಪ ಅಂದ್ರೆ ಸಿಹಿ ಒಟ್ಟು ಸುಖ ದುಃಖಗಳ ಮಿಶ್ರಣ ಇದು ಬೇವು ಬೆಲ್ಲದ ಪ್ರತ್ಯೇಕ ಯುಗಾದಿ ಅಂದನಪ್ಪ ಅಂದ್ರೆ ಏನಪ್ಪ ಅಂದನಪ್ಪ ಅಂದ್ರೆ ಯುಗ ಅಂದನಪ್ಪ ಅಂದ್ರೆ ಒಂದು ಯುಗ ಅಂತ ಆಮೇಲೆ ದಿ ಅಂದನಪ್ಪ ಅಂದ್ರೆ ಆದಿ ಅಂತಂದು ಹೇಳಿ ಒಂದು ವರ್ಷ ಅಂತಂದು ಹೇಳ್ ಅರ್ಥ ಇದು ಕೊಡುತ್ತೆ ಹೊಸಾದ್ ಒಂದು ಉತ್ಪತ್ತಿ ಮಾಡೋದು ಅಂತಂದು ಹೇಳಿ ಹೊಸದರ ಆರಂಭ ಹೇಳ್ಬೇಕು ಅಂದನಪ್ಪ ಅಂದ್ರೆ ಈ ಹಬ್ಬನ ನಾವು ಇಲ್ಲಿನು ಚೆನ್ನಾಗಿ ಮಾಡ್ತಿವಿ ನಾವು ಪಾಡ್ಯ ಪಾಡ್ಯಕ್ಕ ಬೇವು ಬೆಲ್ಲ ಅಂತಂದು ಹೇಳ್ ಕೊಟ್ಟು ನಡೆಸ್ತೀವಿ ಆಮೇಲೆ ಏನು ಮಾಡ್ತೀವಿ ಮತ್ತೆ ನೆಕ್ಸ್ಟ ಇದು ಆದಮೇಲೆ ಶ್ರಾವಣ ಮಾಸ ಬರ್ತೈತೆ ಆ ಶ್ರಾವಣ ಮಾಸ್ದೊಳಗೆ ನಾಗ್ರ ಪಂಚಮಿ ಅಂತಂದು ಹೇಳ್ತಿವಿ ಈ ನಾಗ್ರ ಪಂಚಮಿ ಒಳಗೆ ನಾವು ಉಂಡೆ ಕಟ್ತಿವಿ ಶೇಂಗ ಉಂಡೆ ಆಮೇಲೆ ಮತ್ತೆ ಶೇಂಗ ಉಂಡೆ ಎಳ್ಳು ಉಂಡೆ ಅರ್ಳಿಟ್ಟು ಉಂಡೆ ಗೋಧಿ ಉಂಡೆ ಹೀಗೆಲ್ಲ ಕಟ್ಟಿ ನಾಗಪ್ಗೆ ಹಾಲು ಹಾಕಿ ಬರ್ತೀವಿ ನಾವು ಹೋಗಿ ನಾಗಪ್ಗೆ ಹಾಲು ಹಾಕಿ ಬಂದು ನೈವೇದ್ಯ ಮಾಡಿ ಉಂಡೆ ತಗೊಂಡು ನೈವೇದ್ಯ ಮಾಡಿ ನಾಗಪ್ಪಗೆ ಹಾಲು ಹಾಕಿ ಬರ್ತಿವಿ ಇದು ಒಂದು ಆಮೇಲೆ ಮತ್ತೆ ಇದೇ ತಿಂಗಳ್ದೊಳಗೆ ನೂಲು ಹುಣ್ಮಿ ಅಂತಂದು ಹೇಳ್ ಬರ್ತೈತೆ ನೂಲು ಹುಣ್ಮ್ಯಾಗ್ ನಾವು ಸಹೋದರರಿಗೆ ರಾಖಿ ಕಟ್ತೀವಿ ಅವ್ರ ಆರೋಗ್ಯ ಆಯುಷ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತಂದು ಹೇಳಿ ಇದು ಒಂಥರ ಭ್ರಾತೃತ್ವ ಏನು ಬೆಳಿತೈತೆ ಬಾಂಧವ್ಯ ಬೆಳಿತೈತೆ ಅಣ್ಣ ತಮ್ಮರ ನಡುವೆ ಅಕ್ಕ ತಂಗ್ಯರನ್ನ ಕಾಪಾಡ್ಕಂಡು ಹೋಗೋದು ಸೋದರರ ಕೆಲ್ವು ಸೋದರರು ಅಂತಂದು ಹೇಳಿ ಬಟ್ ಚ ಒಳ್ಳೆ ರೀತಿ ಇಂದ ಬಾಂಧವ್ಯ ಬೆಳಿತೈತೆ ಇದ್ರಲಿಂದ ಅಂತಂದು ಹೇಳ್ಬೋದು ಅದಾದ್ಮೇಲೆ ನಾವು ಗಣೇಶ ಚತುರ್ಥಿನು ಮಾಡ್ತೀವಿ ಇಲ್ಲಿ ಗಣೇಶ ಚತುರ್ಥಿ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ನಾವು ಬೀದಿ ಬೀದಿಯಾಗು ಇಟ್ಟಿರ್ತಾರೆ ಒಂದು ಒಂದು ಒಂದಷ್ಟು ಹುಡುಗ್ರು ಸೇರಿ ಆವಾಗ ನಾವು ಗಣೇಶಗೆಲ್ಲ ನೈವೇದ್ಯ ಕೊಡ್ತೀವಿ ಆವಾಗ ಮಾಡೋದು ನಾವು ಕರ್ಗೆಡ್ಬು ಆಮೇಲೆ ಮತ್ತೆ ಕರ್ಜಿಕಾಯಿ ಒಟ್ಟು ಸಿಹಿ ಪದಾರ್ಥನ ನಾವು ನೈವೇದ್ಯ ಮಾಡ್ತೀವಿ ಇತ್ತಗೆ ಗಣೇಶನ ಉತ್ಸವಕ್ಕೆ ಇಲ್ಲಿ ಅದುನ್ನು ಚೆನ್ನಾಗಿ ಮಾಡ್ತರೆ ಗಣೇಶಂದು ಆಮೇಲೆ ದೀಪಾವಳೇಕು ಎಲ್ಲ ಕಡೆನು ಮಾಡೇ ಮಾಡ್ತರೆ ಅದು ಗೊತ್ತನೆ ಐತೆ ಈ ದೀಪಾವಳೇ್ಕು ಎಲ್ಲ ಕಡೆನು ಮಾಡ್ದಂಗನೆ ನಾವು ಇಲ್ಲಿ ಎಲ್ಲ ವಿಜೃಂಭಣೆ ಇಂದನ ನಡಿ ನಡಿತೈತೆ ಅಷ್ಟು ಬಿಟ್ಟನಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ ಬರೋದೆ ಸಂಕ್ರಾಂತಿ ಸಂಕ್ರಾಂತಿನು ಚೆನ್ನಾಗೇನೆ ನಡಿತೈತೆ ನಮ್ಮ ಕಡೆಗೆ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿಕೊಂಡು ಈ ಇಷ್ಟೆಲ್ಲ ನಾವು ಮಾಡ್ತೀವಂತ ಹೇಳ್ಬೋದು